ಹಾಂ ಹೌದು ನೀವು ಹಾಂ ಹೇಳಿ

ಯಾವುದು ಹೊಂಡ ಡ್ಯೂ ಆ ಥರ ಆಗ್ಬೌದಾ ಹೌದಾ ಹಾಂ ಬೇರೆ ಯಾವುದೆಲ್ಲ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂದರೆ ವನ್ ಮಂತಿಗೆ ವನ್ ಮಂತಿಗೆ ಈಗ ನಮ್ಮಕೆ ಸದ್ಯದಲ್ಲಿ ಇರುವ ಇದು ಪ್ರಕಾರ ನಿಮಗೆ ವನ್ ಮಂತಿಗೆ ಸಿಕ್ಸ್ ತೌಸಂಡಷ್ಟು ಚಾರ್ಜರ್ಸ್ ಆಗ್ತದೆ ಮತ್ತು ನೀವು ನಿಮಗೆ ಬೈಕ್ ಕೊಡೊ ಮೊದಲು ಸ್ವಲ್ಪ ಎಡ್ವಾನ್ಸ್ ಪೇ ಮಾಡಬೇಕಾಗ್ತದೆ ಈಗ ಪ್ರೆಸೆಂಟಾಗಿ ನೀವು ತ್ರೀ ತೌಸಂಡ್ ಅಷ್ಟು ಎಡ್ವಾನ್ಸ್ ಪೇ ಮಾಡಬೇಕಾಗ್ತದೆ ನಿಮಗೆ ಯಾವಾಗ ಬೇಕು ಹಾಗಿದ್ದರೆ ನೀವು ನಾಳೆ ಡಾಕ್ಯುಮೆಂಟ್ಸ್ ಕೆಲವೊಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗ್ತದೆ ನಾಳೆ ನಿಮಗೆ ಡಾಕ್ಯುಮೆಂಟ್ಸ್ ತರ್ಬೌದಾ ಮೇನಾಗಿ ಆಧಾರ್ ಕಾರ್ಡ್ ಬೇಕು ಮತ್ತು ಫೊಟೋಸ್ ಬೇಕು ನಿಮ್ಮದು ಒಂದೆರಡು ಪಾಸ್ಪೋರ್ಟು ಒಂದು ಸ್ಟ್ಯಾಮ್ ಸೈಜ್ ಫೋಟೋ ಮತ್ತು ನಿಮ್ಮದು ರೇಷನ್ ಕಾರ್ಡ್ ಮನೆಯವರದ್ದೊಂದು ಇನ್ಫಾರ್ಮೇಷನ್ಸ್ ಬೇಕು ನೀವು ಮನೇಲಿ ಎಷ್ಟ್ ಜನ ಇದ್ದೀರಿ ಹಾಗೆ ನಮ್ಮ ಆಫೀಸ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಓಪನ್ ಇರ್ತದೆ ಆದರೆ ನಾನು ಇರೋದಿಲ್ಲ ಪರ್ಟಿಕ್ಯುಲರಾಗಿ ನಿಮಗೆ ನಾನೇ ಮೀಟಾಗಬೇಕು ಅಂತ ಹೇಳಿದರೆ ನಾನೊಂದು ಹನ್ನೆರಡು ಗಂಟೆಗೆ ಅವೈಲೆಬಲ್ ಇರ್ತೇನೆ ನೀವು ಮೊ ಬ್ಯಾ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಬರೋದಿದ್ರೂ ಬರ್ಬೌದು ನಮ್ಮ ಆಫೀಸಲ್ಲಿ ನಾನು ಹೇಳಿರ್ತೇನೆ ಇನ್ಫಾಮ್ ಮಾಡಿರ್ತೇನೆ ಖಂಡಿತ ಅವ್ರು ನಿಮಗೆ ಕೊಪ್ರೇಟ್ ಮಾಡ್ತಾರೆ ಹಾಂ ಓಕೆ ತ್ಯಾಂಕ್ ಯು ಫಾರ್ ಎನ್ಕ್ವೆರಿಂಗ್